ಮೇಡಮ್ ಇದು ಹೂವಿನ್ ಅಂಗಡಿನಾ

ಇದು ಹೂವಿನ್ ಅಂಗಡಿನಾ ಮೇಡಮ ಹೂ ಬೇಕಿತ್ತು ನೆಕ್ಸ್ಟ್ ವೀಕ್ ನಮ್ಮ ಅಕ್ಕನ ಮದುವೆ ಇದೆ ಸೊ ಹಂಗಾಗಿ ನನಗೆ ತುಂಬ ಹೂ ಬೇಕಿತ್ತು ತುಂಬ ಅಂದರೆ ಒಂದು ಹತ್ತು ಹದಿನೈದು ಕೆಜಿ ಬೇಕಿತ್ತು ಮೇಡಮ್

ಹಾಂ ನಿಮ್ಮಲ್ಲಿ ಯಾವ್ಯಾವ ಹೂ ಇದೆ ಮೇಡಮ್

ಮತ್ತೆ ಮೇಡಮ್

ಹಾಂ ಚೆಂಡು ಹೂವ್ ಏನ್ ರೇಟ್ ಬೀಳುತ್ತೆ ಮೇಡಮ್ ಸೇವಂತಿ ಹೂ ಮೇಡಮ್ ಹೌದಾ ಹಾಂ ಸ್ವಲ್ಪ್ ರೇಟ್ ಕಡಿಮೆ ಮಾಡ್ಬೇಕಿತ್ತು ಮೇಡಮ್ ನೀವು ನಮಗ್ ತುಂಬ ಹೂ ಬೇಕಾಗಿತ್ತು ಹಾಗಾಗಿ ರೇಟ್ ಕಡಿಮೆ ನಾವು ನೋಡಿರಿ ಮೇಡಮ್ ಕಡ್ಮೆ ಮಾಡ್ದ್ರೆ ನಾವು ಜಾಸ್ತಿ ಹೂ ತಗೊಂತೀವಿ ಮೇಡಮ್ ನಮಗ್ ಮೇಡಮ್ ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ ಏನು ನೀವು ರೇಟ್ ಕಡಿಮೆ ಮಾಡೋಲ್ಲ ನೋಡಿ ಮೇಡಮ್ ನಮಗ್ ತುಂಬ ಹೂ ಬೇಕು ಹಂಗಾಗಿ ರೇಟ್ ಕಮ್ಮಿ ಮಾಡಿದರೆ ನಿಮ್ಮ ಹತ್ರ ತಗೊಂತೀವಿ ಇಲ್ಲ ಬೇರೆ ಅಂಗ್ಡಿಗೆ ತಗೊಂತೀವಿ ಫೈನಲ್ ಓಕೆ ಮೇಡಮ್ ಆಯ್ತು ಮೇಡಮ್ ಸರಿ ಮೇಡಮ್ ನಾವು ನಮಗ್ ಈ ಬುಧವಾರ ಬೇಕು ಮೇಡಮ್ ಇಲ್ಲೇ ಹೊಸ್ಪೇಟೆಲೇ ಮೇಡಮ್ ಹಾಂ ಅಂತ ಮೇಡಮ್ ಇಲ್ಲ ನಾವೇ ಬಂದು ತಗೊಂಡ್ ಹೋಗ್ತಿವ್ ಮೇಡಂ ಹಾಂ ಇಡೋದಾ ಮೇಡಮ್ ಫೋನ್ ಹಾಂ ಸರಿ ಕಟ್ ಮಾಡ್ತೀನಿ ಮೇಡಮ್